ಹಲೋ ಹೇಳಿ ರೀ ಮೇಡಮ್ ಕಾಲ್ ಮಾಡಿದ್ದರಲ್ಲ ಅದೂ ಕಂಟೆಂಟ್ ಸೇಮ್ ಇರ್ತೈತೆ ಏನಂದರೆ ಕಂಪ್ನಿ ಚೇಂಜ್ ಆಗಿರ್ತೈತೆ ಏನು ಪ್ರಾಬ್ಲಮ್ ಇಲ್ಲ ಹಾಂ ಸೇಮ್ ಕಂಟೆಂಟ್ ಸೇಮ್ ಹಾಂ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಏನಿಲ್ಲ ನೀವು ಡಾಕ್ಟ್ರಿಗೆ ತೋರ್ಸಿದರು ಕೂಡ ಕಂಪೆನಿ ಚೇಂಜ್ ಅಷ್ಟೇ ಮೆಡಿಸನ್ಸ್ನಲ್ಲಿ ಏನೇನು ಕಂಟೆಂಟ್ಸ್ ಸಿಗುತ್ತೆ ಅದೆಲ್ಲ ಇರ್ತೈತೆ ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಇಲ್ಲ ನೀವು ಹಾಂ ತಗೋಳಿ ರೀ ಐಮೋಲ್ ಪ್ಲಸ್ ಜೀರೋಡಾಲ್ ಎಸ್ ಪಿ ಬರ್ರಿ ನೀವು ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಇದೆ ಇದೆ ಬರ್ರಿ ನೀವು ಅಂಗಡಿ ಹತ್ತಿರ ಬರ್ರಿ ಆಯಿ ಹಾಂ ಡೋಲೋ ಸಿಕ್ಸ್ ಫಿಫ್ಟಿ ಇದೆ ಹ್ಞೂ ಇದೆ ಅದು

ಇಲ್ಲ ನೀವು ಜೀರೋಡಾಲ್ ಎಸ್ ಪಿ ತಗೊಂಡರೆ ಚೆನ್ನಾಗಿ ಅದ್ರ ಜೊತೆಗೆ ಹ್ಞೂ ಅದನ್ನು ತಗೋಬೋದು ಇವಾಗ ಇವಗ ಇವಾಗ ಇಲ್ಲ ನಾವು ಅಂಗಡಿನಲ್ಲೀ ಕ್ಲೋಸ್ ಇದೆ ಫೈವ್ ಓ ಕ್ಲಾಕಿಗೆ ಓಪನ್ ಮಾಡ್ತಾರೆ ಅವಾಗ ಬರ್ರಿ ಹ್ಞೂ ಒಂದು ಸರತಿ ಇಂಟಿಮೇಶನ್ ಮಾಡಿ ಬರ್ರಿ ಹ್ಞೂ ಇನ್ನ ಏನು ಬೇಕು ಹೇಳಿದರೆ ನಾನು ತೆಗೆದಿಡ್ತೀನಿ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಫೈವ್ ಓ ಕ್ಲಾಕಿಗೆ ಓಪನ್ ಆಗ್ತೈತೆ ಬಿಸ್ಲು ಕಾಲಲ ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ಓಕೆ